ಸಸ್ಯಗಳ ಉತ್ತಮ ಆರೋಗ್ಯಕ ನಾವು ಯಾರಿಂದ ಸಲಹೆ ಪಡ್ಕೊಳ್ತೀವಿ ಅಂತ ಸಸ್ಯಗಳು ಉತ್ತಮ ಆರೋಗ್ಯ ಅಂತ ಬಂದಾಗ ನಾವು ಅದಕ್ಕೆ ಕೃಷಿ ತಜ್ಞರನ್ನ ನಾವು ಭೇಟಿ ಆಗಬೇಕಾಗ್ತತಿ ಅಂದ್ರ ಕೃಷಿ ತಜ್ಞರು ಅಂದರೆ ಯಾರು ಎಲ್ಲಿರ್ತಾರೆ ಅಂದ್ರ ಕೃಷಿ ವಿಶ್ವ ವಿದ್ಯಾಲಯ ಅಂತ ಇರ್ತವು ಆ ಕೃಷಿ ವಿಶ್ವ ವಿದ್ಯಾಲಯದೊಳಗ ಸಂಬಂಧಪಟ್ಟಂಗ ನಾವು ಯಾವ್ಯಾವ ಸಸ್ಯಗಳನ್ನ ಬೆಳಿತಿವಿ ಅವು ಯಾವ ತಳಿ ಅದಾವ ನಾವು ಯಾವ ವಾತಾವರಣದಾಗ ಅವನ್ನ ಬೆಳಿತೀವಿ ಅಲ್ಲಿನ ಮಣ್ಣು ಹ್ಯಾಂಗದ ಅಲ್ಲಿ ವಾತವರಣ ಹೆಂಗದ ಇವೆಲ್ಲೆವನ್ನ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರ ತಿಳ್ಕೊಂಡು ನಮಗೆ ಅದನ್ನ ಯಾವಾಗ ಬೆಳಿಬೇಕು ಹೆಂಗೆ ಬೆಳಿಬೇಕು ಅವ್ಕ ರೋಗ ಅಂತ ಬಂದ್ರ ಅವ್ಕ ನಾವು ಯಾವ್ಯಾವ ಔಷಧಿಗಳನ್ನ ಬಳಸ್ಕೊಬೇಕು ಹೆಂಗೆ ಬೆಳಸಬೇಕು ಎಷ್ಟು ಪ್ರಮಾಣದಗ ಬೆಳ್ಸ್ಬೇಕು ಅವೆಲ್ಲ ನಮ್ಗ ಹೇಳ್ಕೊಡ್ತಾರೆ ಅವರು ಮತ್ತು ಈ ಕೃಷಿ ತಜ್ಞರನ್ನ ಭೇಟಿಯಾಗಿ ನಾವು ಏನು ಪಡ್ಕೊಳ್ಳುದ ಅದಲ್ಲ ಅದ್ರ ಜೊತಿಗೆ ನಾವು ಈ ರೈತರು ಇರ್ತಾರ ಭಾಳ ಅನುಭವಿಗಳು ಇರ್ತಾರ ಭಾಳಷ್ಟು ವರ್ಷದಿಂದ ಅವರು ರೈತಕಿನ ಮಾಡ್ಕೊಂಡು ಬರ್ತಿರ್ತಾರೆ ಅಂಥವ್ರ್ಗಿನು ನಾವು ಏನಪ್ಪ ಅಂತಂದರೆ ಸಲಹೆ ತೊಗೊಬೋದು ಅವ್ರ ಕಡೆಯಿಂದನು ಅವ್ರೆಲ್ಲ ನಮ್ಗೆ ಯಾಕಂದರೆ ಅದ್ರ ಭಾಳ ಅನುಭವ ಭಾಳ ವರ್ಷದಿಂದ ಅವರು ರೈತಕಿ ಮಾಡ್ಕಳ್ತಾ ಬರ್ತಿರ್ತರೆ ಭಾಳ ಅನ್ಭವ ಇರ್ತೈತೆ ಅವ್ರ ಅವರೆಲ್ಲ ಏನು ಮಾಡ್ತರಪ್ಪ ಅಂದರೆ ಅವರಿಗೆಲ್ಲ ಅನ್ಭವ ಇರುದರಿಂದ ಅವರು ಯಾವ ಸಸ್ಯಗಳಿಗೆ ಯಾವಾಗ ಯಾವಾಗ ಏನು ಎಲ್ಲನು ಅವ್ರ ಅನ್ಭವಿಸಿರ್ತಾರ ಏನು ಆದರೆ ಏನು ಅಕೈತಿ ಏನಿಲ್ಲ ಅಂತ್ಹೇಳಿ ಅಂದು ತಾವು ಸ್ವತಃ ತಾವಾ ಏನಪ್ಪ ಅಂದರರ ರೈತಕಿ ಮಾಡುದರಿಂದ ಅವ್ರ ಅವೆಲ್ಲವನ್ನಾ ಅವರು ಅನ್ಭವಿಸಿರ್ತಾರ ಯಾವಾಗ ಏನು ಏನೇನು ಸಮಸ್ಯೆ ಬರ್ತವ ಹೆಂಗೆ ಬರ್ತವ ಅನ್ನುದೆಲ್ಲ ತಿಳ್ಕೊಂಡು ಇರ್ತಾರಲ್ಲ ಹೀಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರ ಅಂತವರನ್ನ ನಾವು ಹಿರಿಯ ರೈತ್ರು ಏನು ಇರ್ತಾರಲ್ಲ ಅನ್ಭವಿಗಳು ರೈತ್ರು ಇರ್ತಾರಲ್ಲ ಅಂಥವ್ರಿಗಿ ನಾವು ಹೋಗಿ ಭೇಟಿ ಆದೇವಪ್ಪ ಅಂತಂದ್ರ ನಮ್ಗ ಅವರಿಂದ ನಮ್ಗ ಒಳ್ಳೆಯ ಸಲಹೆ ಸಿಗ್ತತಿ ಅವ್ರು ಬಹಳ ಅನ್ಭವಿಗಳು ಇರ್ತಾರೆ ಅಂಥವ್ರೂ ಬಹಳ ಚಲೋ ನಮ್ಗ ಸಲಹೆ ಕೊಡ್ತಾರೆ ಇನ್ನ ನಾವು ಈ ತೋಟಗಾರಿಕೆ ಇಲಾಖೆ ಅಂತ ಇರ್ತಾವ ಕೃಷಿ ಶ್ವೇತಾಲಯಗಳು ಅಂತ ಇರ್ತಾವ ಅಂಥವ್ಗ್ ಹೋಗಿನು ನಾವು ಏನು ಮಾಡ್ಬೋದಪ್ಪ ಅಂತಂದ್ರ ಹೋಗಿ ಭೇಟಿ ಆಗ್ಬೋದು ಅಲ್ಲಿ ಆ ಕೃಷಿ ತಜ್ಞರು ಅಂತ ಇರ್ತಾರೆ ಅವರು ಅದ್ರಾಗೆ ಪಿಎಚ್ ಡಿ ಮುಗ್ಸ್ಕೊಂಡು ಇರ್ತಾರ ಅವ್ರು ಏ ಇಡೀ ಕೃಷಿಯ ಇದು ಸಂಬಂಧ್ಪಟ್ಟಂಗ ಶಿಕ್ಷಣವನ್ನ ಮುಗ್ಸ್ಕೊಂಡು ಇರ್ತಾರೆ ಮುಗ್ಸ್ಕೊಂಡು ಅದ್ರ ಬಗ್ಗೆನೆ ಭಾಳಷ್ಟು ಅಧ್ಯಯನ ಮಾಡಿರ್ತಾರೆ ಅವ್ರು ಅದನ್ನೇ ಓದಿರ್ತಾರೆ ಅವ್ರ ಅಂಥಾ ಒಂದು ಕೃಷಿ ತಜ್ಞರು ಏನು ಕೃಷಿ ವಿಷ್ಯದಲ್ಲಿ ಅದಗ್ ಇರ್ತಾರ ಅಂಥರ್ಗ ಹೋಗಿ ನಾವು ಭೇಟಿ ಆದ್ವೆಪ್ಪ ಅಂತಂದ್ರ ಅವ್ರು ಅವ್ರಿನ ಸಲಹೆ ನಾವು ಪಡ್ಕೊಬೋದು ಅವ್ರು ನಮ್ಗ ಬಹಳ ಉತ್ತಮ ಸಲಹೆ ಕೊಡ್ತಾರೆ ನಮ್ಗ ಅವ್ರ್ಗಿ ನಾವು ಹೋದ್ನೆವಪ್ಪ ಅಂತಂದ್ರ ಅಲ್ಲಿ ಅವರು ನೀವು ಯಾವ ಬೆಳಿ ಬೆಳಿಯಕತ್ತಿರೀ ಆ ಆ ಬೆಳೆ ತಳಿ ಯಾವುದು ಆಮೇಲೆ ಎಲ್ಲಿ ಅಂದ್ರ ಯಾವ ವಾತಾವರ್ಣ್ದಾಗ ಬೆಳಿಯಕತ್ತಿರಿ ಅಲ್ಲಿ ಮಣ್ಣು ಹೆಂಗೆ ಅದ ಅಲ್ಲಿ ಮಣ್ಣಿನ ಗುಣ ಪರೀಕ್ಷೆ ಹೆಂಗೆ ಅದ ಆ ಮಣ್ಣಿನ ಒಳಗೆ ಏನು ಯಾವ ಸಸ್ಯಗಳು ಬೆಳದ್ರ ಅವು ಭಾಳ ಉತ್ತಮವ ಅರೋಗ್ಯ ಇರ್ತವು ಚೆನ್ನಾಗಿ ಬೆಳಿತವ ಆಮೇಲೆ ಅವ್ಕ ಯಾವ ವಾತಾವರಣ ಬೇಕಾಗ್ತೈತಿ ಇಂಥವೆಲ್ಲವು ಏನು ಅದಲ್ಲ ಆಮೇಲೆ ಒಂದು ವೇಳೆ ರೋಗ ಬಂದ್ರ ಅವ್ಕ ಯಾವ ಔಷಧಿಗಳನ್ನ ಸಿಂಪ್ಪಡಣೆ ಮಾಡಬೇಕು ಹೆಂಗೆ ಮಾಡಬೇಕು ಎಷ್ಟು ಪ್ರಮಾಣ್ದಾಗ ಮಾಡ್ಬೇಕು ಇವು ಇವು ಇವೆಲ್ಲವು ನಮ್ಗ ಏನು ಮಾಡ್ತರ ಅವರು ಭಾಳ ನಮಗೆ ತಿಳುವಳಿಕೆ ಹೇಳ್ತರೆ ಅವ್ರು ಅವು ಅವ್ನ ನಾವು ಭಾಳ ತಿಳ್ಕೊಬೇಕು ಆಗ್ತತಿ ಇನ್ನು ಈಗ ನಾವು ಈ ಯಾಕಂದರೆ ಸಸ್ಯಗಳ ಉತ್ತಮ ಅರೋಗ್ಯ ಒಂಥರ ರೈತನ ಜೀವ ಇದ್ದಂಗೆ ಅದು ರೈತ ನಿಂತಿರೊದ ಏನಪ್ಪ ಅಂದ್ರ ಕೃಷಿ ಮೇಲೆ ಈ ಕೃಷಿ ಮತ್ತು ರೈತನ ಮ್ಯಾಲನ ದೇಶ ನಿಂತೈತಿ ಇನ್ನು ದೇಶ ಉದ್ಧಾರ ಆಗ್ಬೇಕೂಪ ಅಂತಂದ್ರ ನಮ್ಗೆ ರೈತ ಬೆಳಿಬಕು ರೈತ ಬದಕ್ಬೇಕು ರೈತ ಇದ್ರನ ಕೃಷಿ ಇರ್ತತಿ ಕೃಷಿ ಇದ್ರನ ಕೃಷಿ ಇರ್ಬೇಕುಪ್ಪ ಅಂತಂದ್ರ ರೈತ ಇರಬೇಕು ದೇಶ ಇರಬೇಕು ಅಂದ್ರ ಅಲ್ಲಿ ಸಸ್ಯಗಳು ಭಾಳ ಉತ್ತಮ ಆರೋಗ್ಯದಿಂದ ಇರಬೇಕಾಗ್ತತಿ ಮತ್ತಿಂದ ಸಸ್ಯಗಳು ಉತ್ತಮ ಆರೋಗ್ಯದ ಮ್ಯಾಲನ ಕೃಷಿ ನಿಂತೈತಿ ಅನ್ನೋದು ಆದ್ರ ಮತ್ತು ಆ ಸಸ್ಯಗಳ ಬೆಳವಣಿಗೆಗೆ ಸಸ್ಯಗಳ ಹೆಂಗೆ ಬೆಳಿಬೇಕು ಅವ್ಕ ಆರೋಗ್ಯ ಹೆಂಗೆ ನಾವು ಕಾಪಾಡ್ಕೊಬೇಕು ಯಾವ್ಯಾವ ಸಂದರ್ಭ್ದೊಳಗ ಏನೇನು ನಾವು ಎಚ್ಚರಿಕೆ ಕ್ರಮ ವೈಸ್ಕೊಬೇಕು ಅಂತ್ಹೇಳಿ ಅಂದು ನಾವೆಲ್ಲ ತಿಳ್ಕೊಳುದು ಭಾಳ ಮುಖ್ಯ ಇರ್ತೈತಿ ಸುಮ್ ಸುಮ್ಮನ ಯವಾಗ ಯವಾಗರ ನಾವು ಏನು ಬಿತ್ತೋದು ಯಾವಾಗರ ಬೆಳೆಯೋದು ಏನಾರ ಪ ಸಿಂಪಡಣೆ ಮಾಡೋದು ಮಾಡಿದ್ವಿ ಅಂದ್ರ ಅದು ಇದನ್ನ ಅನ್ಸಂಗಿಲ್ಲ ಎದಕ್ಕ ನಾವು ಈ ಇಂಥವ್ರು ಉತ್ತಮ ಏನು ತಜ್ಞರು ಇರ್ತಾರೆ ಅಂಥವ್ರಿಗೆ ನಾವೆಲ್ಲ ಭೇಟಿಯಾಗಿ ಅವರಿಂದ ಸಲಹೆ ತೊಗೊಂಡು ನಾವು ಕಾಲ ಕಾಲಕ್ಕ ಅವ ತಕ್ಕಂಗ ನಾವು ಏನರ ಇದನ್ನ ಬೆಳ್ಸ್ಕೊಳೊಕತಿವಪ್ಪ ಅಂತಂದ್ರ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತೆವಪ್ಪ ಅಂತಂದ್ರ ಅವೆಲ್ಲ ಉತ್ತಮ ಆರೋಗ್ಯ ಆಗಕ್ಕೆ ಸಾಧ್ಯತೆ ಇರ್ತತಿ ಅದಕ್ಕೆ ನಾನು ಹಂಗೆ ಅಂತೇಳಿ ನಾವು ಏನೇನರ ಸಿಂಪಡಣೆ ಮಾಡಕ್ಕೆ ಬರಂಗಿಲ್ಲ ಮತ್ತು ಕೀಟನಾಶಕಗಳನ್ನ ನಾವು ಹೆಚ್ಚು ಬಳಸ್ದ್ವಿಪ್ಪ ಅಂತಂದ್ರ ನಾ ಅದು ಬೇಕಾಗಂಗಿಲ್ಲ ಕೀಟನಾಶಕಗಳು ಅವೆಲ್ಲ ಉಪ್ಮಾ ನಾವು ಬಳಸಂಗಿಲ್ಲ ಹಂಗೆ ಬೆಳಸಿದ್ವಿ ಉತ್ತಮ ಆರೋಗ್ಯ ಇರ್ತೈತಿ ಅಂತೇಳಿ ಅಂದು ಸಸ್ಯಗಳಿಗೆ ಆಗಿರ್ತೈತಿ ಈಗ ಇಳುವರಿ ಜಾಸ್ತಿ ಸಿಗ್ತೈತಿ ಅಂತೇಳಿ ಲಾಭದ್ದು ಮುಖ ನೋಡ್ಕೊಂಡು ನಾವು ಏನಾರ ಅಂತು ರಾಸಾಯನಿಕ ವಸ್ತು ಹೆಚ್ಚು ಬಳಸ್ತಿವಪ್ಪ ಅಂತಂದ್ರ ಆಗಿನ ಪೂರ್ತ್ಯಾಕ ಅಷ್ಟೆ ಅವು ನಮ್ಗ ಇದನ್ನ ಆಗ್ತತಿ ಇಳುವರಿ ಚೆನ್ನಾಗಿ ಬರ್ತೈತಿ ಆರೋಗ್ಯ ನಡಿತಾವ ಅಂತ ಅನ್ನಸ್ತೈತಿ ಆದ್ರ ಆ ಅವು ದುಷ್ಪರಿಣಾಮ ಇನ್ನೊಂದು ಕಡೆ ನಮ್ಗೆ ಆರೋಗ್ಯದ ಮ್ಯಾಲ ನಮ್ಮ ಜನರ ಆರೋಗ್ಯದ ಮೇಲೆ ಅದನ್ನ ಸಸ್ಯಗಳು ಉಪ್ಯೋಗ ಮಾಡುವಂಥ ಅದು ಪ್ರಾಣಿ ಪಕ್ಷಿಗಳು ಆಗಿರ್ಬೋದು ಅಥ್ವ ನಾವು ಮನುಷ್ಯರು ಮನುಷ್ಯರು ಆಗಿರ್ಬೋದು ನಮ್ಮ ಆರೋಗ್ಯದ ಮ್ಯಾಲೆ ಹೆಚ್ಚು ಅದು ಪರಿಣಾಮ ಬೀರ್ತತಿ ಹಂಗಾಗಿ ಅವು ಏನಪ್ಪ ಅಂತಂದ್ರ ನಮ್ಮ ಆರೋಗ್ಯದ ಜೊತೆಗೆ ಏನೈತಿ ಸಸ್ಯಗಳ ಆರೋಗ್ಯ ಭಾಳ ಆ ಎರಡಕ್ಕೂ ಸಂಬಂಧ ಐತಿ ಹಾಗಾಗಿ ನಾವು ಸಸ್ಯಗಳ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ನಮ್ಮ ಎಲ್ಲರ ಆರೋಗ್ಯವನ್ನ ನಾವು ಕಾಪಾಡ್ಕೊಬೇಕಾಗ್ತೈತಿ ಹಂಗೆ ನಾವು ಈ ಉತ್ತಮವಾದಂಥ ಈ ರೀತಿ ಒಳಗೆ ಏನು ಶಿಕ್ಷಣ ಶಿಕ್ಷಣವಂತರು ಇದ್ರ ಒಳಗೆ ಏನು ಭಾಳ ಕೃಷಿ ಒಳಗ ಈ ಡಿಗ್ರಿ ಮುಗಸ್ಕೊಂಡು ಇರ್ತಾರೆ ಅದ್ರ ಒಳ್ಗೆ ಭಾಳ ತಜ್ಞರು ಇರ್ತಾರೆ ಅಂಥವ್ರ್ನ ನಾವು ಹೆಚ್ಚು ಭೇಟಿ ಆಗಬೇಕಾಗೈತಿ ಅದಕ್ಕೆ ಅಂಥಾ ಅನ್ಭವಿ ಇರುವಂಥ ರೈತಕಿ ಒಳಗೆ ಅನ್ಭವ ಇರುವಂಥ ರೈತರ್ನ ಭೇಟಿ ಆಗೋದು ಆಗಲಿ ಮತ್ತು ಅದ್ರೊಳ್ಗೆ ಏನು ಕೃಷಿ ವಿಶ್ವವಿದ್ಯಾಲಯದ ಒಳಗೆ ಇರುವಂಥ ಅದನ್ನೇ ಅಭ್ಯಾಸ ಮಾಡಿರೊ ಅಂಥವ್ರು ಏನು ಇರ್ತಾರೆ ಕೃಷಿ ತಜ್ಞರು ಅಂಥವ್ರ್ನ ಭೇಟಿ ಆಗೋದು ಅಲ್ಲಿ ನಾವು ಎಲ್ಲ ಅಂಥವ್ರ್ನ ಸಲಹೇನ ತಗೊಬೇಕಾಗ್ತೈತಿ ನಮ್ಮ ಅಕ್ಕಪಕ್ಕ ಕೆಲವರು ಇರ್ತಾರೆ ಅಂಥವ್ರ್ನ ನಾವು ಸಲಹೆ ತಗೊಂಡು ಇದು ಮಾಡಬೇಕಾಗೈತಿ ನಮ್ಮ ರೇಡಿಯೊದೊಳಗೆ ಆಮೇಲೆ ಈಗ ಏನಪ್ಪ ದೂರ ದರ್ಶನದೊಳಗ ಅಲ್ಲಿ ಎಲ್ಲ ರೈತರಿಗಾಗಿ ಸಲಹೆ ಕೊಡ್ತಿರ್ತಾರೆ ಹಂಗೆ ನಾವೆಲ್ಲ ರೈತರು ಅಂಥವ್ ಸಲಹೆಯನ್ನು ಪಡ್ಕೊಬೇಕಾಗ್ತೈತಿ ಆದ್ರೂ ಬಹಳ ಉತ್ತಮ ಸಲಹೆ ಇರ್ತವೆ ಅವೆಲ್ಲ ಅಂಥಲೆಲ್ಲ ಕರ್ಶಿಸಿ ಅವರಿಂದ ಸಲಹೆ ಕೊಡಸ್ತಾರಪ್ಪ ಅಂತಂದ್ರ ಅವರಿಂದ ಬಹಳ ಉತ್ತಮ ಅದ್ರಾಗ ಅನ್ಭವ ಇರುವಂಥ ವ್ಯಕ್ತಿಗಳನ್ನ ಅವರು ಕರ್ಶಿಸಿ ನಮಗೆ ಸಲಹೆ ಕೊಡ್ತಿರ್ತಾರೆ ಅಂಥವರ್ನೆಲ್ಲ ಕ ನಾವು ಭಾಳ ಗಮನವರಿಸಿ ಕೇಳ್ಬೇಕಾಗ್ತೈತಿ ಇನ್ನ ಕೆಲವೊಂದು ಆ್ಯಪ್ಗಳನ್ನು ಬಂದಾವ ಆ ಆ್ಯಪ್ನೊಳ್ಗ ಅನೂ ನಮ್ಗೆ ಏನು ವಿಶೇಷಗಳು ಉತ್ತಮ ಆರೋಗ್ಯಕ್ಕೆ ಸಂಬಂಧ್ಪಟ್ಟಂಗ ಅದರೊಳಗೂ ನಮ್ಗ ತಿಳುವಳಿಕೆ ಕೊಡ್ತಾರೆ ಅದರಿಂದನೂ ಪಡ್ಕೊಬೋದು ಮಾಹಿತಿ ಪಡ್ಕೊಬೋದು ಆ ಆ್ಯಪ್ಗಳನ್ನ ಅದಕ್ಕೆ ಸಂಬಂಧ್ಪಟ್ಟಂಗ ಯಾವು ಉತ್ತಮ ಆ್ಯಪ್ ಅದಾವ ಆ ಆ್ಯಪ್ಗಳನ್ನ ಮೊಬೈಲ್ನೊಳಗೆ ನಾವು ತಗೊಂಡು ಅವುಗಳಿಗೆ ಏನು ಅದವಲ್ಲ ಅಂಥವನ್ನ ನಾವು ಏನು ಮಾಡ್ಬೋದಪ್ಪ ಅಂತಂದ್ರ ಅಲ್ಲಿ ಅಲ್ಲಿನು ನಮ್ಗ ಮಾಹಿತಿ ಸಾಕಷ್ಟು ಸಲಹೆ ನಮ್ಗೆ ಸಿಗ್ತೈತಿ ಇಂಥವುಗಳನ್ನ ನಾವು ಬಹಳ ಉಪ್ಯೋಗ ಮಾಡ್ಕೊಂಡು ಸಲಹೆ ತೊಗೊಂಡು ಇದನ್ನ ಮಾಡ್ದೆವಪ್ಪ ಅಂತಂದ್ರ ಸಸ್ಯಗಳ ಉತ್ತಮ ಆರೋಗ್ಯ ಇರ್ತದ ಒಳ್ಳೆಯ ಸಲಹೆ ನಮ್ಗೆ ಸಿಗ್ತದ ಅಂಥಾ ಒಂದು ಒಳ್ಳೆಯ ಸಲಹೆಯನ್ನ ಪಡ್ಕೊಂಡು ಅಂದ್ರ ಈಗ ನಾವೂ ಆ್ಯಪ್ನೊಳಗ ಏ ಇಂಥದ್ದೇ ರೋಗಕ್ಕೆ ಇಂಥದ್ದೇ ಔಷಧ ಮಾಡಬೇಕು ಮತ್ತು ಇಂತಲ್ಲೆ ಬೆಳಿಬೇಕು ಇದೆ ತಳಿನ ಉಪ್ಯೋಗ ಇಂಥ ಮಣ್ಣು ಒಳಗ ಬೆಳಿಯಕ್ಕೆ ಉಪ್ಯೋಗ ಆಗ್ತತಿ ಮಾಡ್ತತಿ ಬರೇ ಒಂದು ಪೋಟೊ ಹೊಡ್ದ ಹಾಕಿದ್ರನ ಅಕ್ ಸಂಬಂಧ್ಪಟ್ಟಂಗ ಎಲ್ಲ ಇತಿಹಾಸದು ಎಲ್ಲ ನಮ್ಗ ಏನೇನು ಮಾಡ್ಬೇಕು ಅಂತೇಳಿ ಸಲಹೆ ಹೇಳುವಂಥ ಆ್ಯಪ್ ಬಂದವು ಈಗೆಲ್ಲ ಹಿಂಗೆ ನಮ್ಮ ಅಂಗೈಯಲ್ಲೇ ನಮ್ಗ ಸಲಹೆ ಸಿಗುವಂಗೆ ಅದ ಈಗ ಹಿಂಗೆ ನಾವು ಅದನ್ನ ಈ ಸೋಶಿಯಲ್ ಮೀಡಿಯಾಗಳು ಏನು ಅದಾವಲ್ಲ ಅಂಥವ್ನು ಬಳ್ಸಬೋದು ನಾವು ಈಗ ಯೂಟೂಬ್ ಆಗಿರ್ಬೋದು ಇಂಥವುಗಳನ್ನ ನಾವು ಏನು ಮಾಡ್ಬೋದಪ್ಪ ಅಂತಂದ್ರ ಇದಕ್ಕೆ ಬಳಸ್ಕೊಬೋದು ಅಲ್ಲಿ ನಮ್ಗೆ ಒಳೊಳ್ಳೆಯ ಸಲಹೆ ನಮ್ಗೆ ಯೂಟೂಬ್ನೊಳ್ಗ ಒಳ್ಳೊಳ್ಳೆಯ ಅನ್ಭವಿಗಳು ಏನು ಮಾಡಿರ್ತಾರಪ್ಪ ಅಂದ್ರ ನಮಗೆ ಸಲಹೆ ಕೊಡ್ತಿರ್ತಾರೆ ಅಂಥ ಸಲಹೆಯನ್ನು ನಾವು ಪಡ್ಕೊಬೋದು ಹಿಂಗೆ ಒಟ್ಟಾರೆ ಏನಪ್ಪಾ ಅಂತಂದ್ರ ನಮ್ಗ ಏ ಪಾಕ್ ಸಾಕಷ್ಟು ಕಡೆ ಮಾಹಿತಿ ನಿಮಗೆ ಸಿಗ್ತಿರ್ತದ ಮೇನ್ ಅನ್ ಮೇನಪ್ಪ ಹೇಳುದಪ್ಪ ಅಂತಂದ್ರ ಭಾಳ ಮುಖ್ಯವಾದದ್ದು ಅಂದ್ರ ಕೃಷಿ ಇಲಾ ಇಲಾಖೆಗೆ ಹೋಗಬೇಕು ಕೃಷಿ ಸಂಬಂಧಪಟ್ಟಂಥ ಏನು ಯುನಿವರ್ಸಿಟಿಗಳು ಇರ್ತಾವ ಅಲ್ಲಿ ಕೃಷಿ ತಜ್ಞರು ಇರ್ತಾರೆ ಆ ಅಂಥೋರಿಗೆ ನಾವು ಹೋಗಿ ಭೇಟಿಯಾಗಿ ಅವ್ ಅವ್ರನ್ನ ಸಲಹೆ ತಗೊಳೊದಾಗಲಿ ಆಮೇಲೆ ಅದ್ರಾಗ ಅನ್ಭವ ಇರುವಂಥಾ ಏನು ಕೃಷಿ ಏನು ರೈತ್ರು ಇರ್ತಾರೆ ಅನ್ಭವಿ ಹಿರಿಯ ರೈತ್ರು ಇರ್ತಾರೆ ಅಂಥವ್ರಿಂದ ಸಲಹೆ ತಗೊಳೋದು ಆಗಲಿ ಇಂಥವೆಲ್ಲ ಮಾಡ್ದ್ವಿಯಪ್ಪ ಅಂತಂದ್ರ ಸಸ್ಯಗಳ ಉತ್ತಮ ಆರೋಗ್ಯ ನಾವು ಕಾಪಾಡ್ಕೊಳಕ್ಕೆ ಸಾಧ್ಯ ಐತಿ ಅಂತ ನಾ ಹೇಳ್ಬೋದು